ನಮ್ಮ ದೇಶದಲ್ಲಿ ಕಲೆಗೆ ತುಂಬ ಪ್ರಾಮುಖ್ಯತೆ ಇದೆ ಕಲೆ ಎನ್ನುವುದು ಎಲ್ಲರಿಗೂ ದೊರೆಯುವುದಿಲ್ಲ ಕಲೆ ಎನ್ನುವುದು ತುಂಬ ಅಮೂಲ್ಯವಾದದ್ದು ಕೆಲವರಿಗೆ ಎ ಕೆಲಸ ಕೆಲಸ ಎನ್ನುವ ಚಿಂತೆಯಾದರೆ ಕೆಲವ್ರಿಗೆ ಓದು ಓದು ಎನ್ನುವುದು ಚಿಂತೆ ಕೆಲಸ ಓದು ಅದೇ ಬರಿ ಜೀವನವಲ್ಲ ಜೀವನದಲ್ಲಿ ಖುಷಿ ನೆಮ್ಮದಿ ಹಾಸ್ಯ ಎಲ್ಲವೂ ಇರಬೇಕು ಅದು ಕಲೆ ಕಲಿಸಿಕೊಡುತ್ತದೆ ನಾಟ್ಯ ಸಂಗೀತ ಚಿತ್ರಕಲೆ ಇವೆಲ್ಲವೂ ಮನಸ್ಸಿಗೆ ನೆಮ್ಮದಿಯನ್ನು ಉಂಟುಮಾಡುತ್ತವೆ ನಮ್ಮ ಸಮಾಜವನ್ನು ಅದು ಹೇಗೆ ಸುಧಾರಿಸುತ್ತದೆ ಎಂದರೆ ಸಮಾಜ ಎಷ್ಟೋ ಜನರು ಯಾವುದೇ ಸ ಸಮಾರಂಭಗಳಲ್ಲಿ ಸಹ ನೋಡಿ ಚಿತ್ ಚಿತ್ರಕಲೆಯಿಂದ ಪ್ರಾರಂಭ ಮಾಡದಿದ್ದರೂ ಯಾವುದು ನಾಟ್ಯ ಪ್ರಾರ್ಥನೆಗಳಿಂದ ಪ್ರಾರಂಭ ಮಾಡುತ್ತಾರೆ ಏಕೆಂದರೆ ನಮ್ಮ ದೇಶ ಕಲೆಗಳಿಗೇ ಪ್ರಾಮುಖ್ಯ ಕೊಡುವಂತಹ ದೇಶವಾಗಿದೆ ಅದನ್ನು ನಾವು ತುಂಬ ಸುರಕ್ಷಿತವಾಗಿ ಇಟ್ಟುಕೊಳ್ಳೋದು ಉತ್ ಉತ್ತಮವಾದದ್ದು ಏಕೆಂದರೆ ಕಲೆ ಎನ್ನುವುದು ಎಲ್ಲರಿಗೂ ದೊರೆಯುವಂಥದ್ದಲ್ಲ ಅದನ್ನು ಅದು ನಮ್ಮ ಸಮಾಜವನ್ನು ಸುಧಾರಿಸುತ್ತದೆ ನೆಮ್ಮದಿಯನ್ನು ಕಾಪಾಡುತ್ತದೆ ಎಂದು ಹೇಳಬಹುದು